ನಮಗೆ ಸ್ಥಳೀಯ ಬ್ಯಾಂಕು ಅಥವಾ ಧಾರ್ಮಿಕ ಗುಂಪುಗಳಿಂದ ನಮಗೆ ಹಣಕಾಸಿನ ನೆರವು ದೊರೆಯುತ್ತದೆ ಹೇಗೆಂದರೆ ನಮಗೆ ಬ್ಯಾಂಕು ಇರುವುದರಿಂದ ನಮಗೆ ಭಾಳ ಅನುಕೂಲವಾಗಿದೆ ಹೇಗೆಂದರೆ ನಾವು ಅದರಿಂದ ನಮಗೆ ಎಷ್ಟು ದುಡ್ಡು ಬೇಕಿದ್ದರು ಬ್ಯಾಂಕಿನಲ್ಲಿ ಇಡಬಹುದು ಅದನ್ನು ನಮಗೆ ಯವಾಗ ಬೇಕು ಅದನ್ನು ಬಿಡಿಸತಕ್ಕದ್ದು ಮತ್ತು ಬ್ಯಾಂಕೇ ಇಲ್ಲದೇ ಇರುವ ಇಲ್ಲದಿದ್ದರೆ ಏನಾಗುತ್ತಿತ್ತು ಎಂದರೆ ಆಗ ಬ್ಯಾಂಕು ಇಲ್ಲದಿದ್ದರೆ ನಮ್ಮ ದುಡ್ಡುಗಳು ನಮ್ಮ ಹತ್ತಿರ ಇರುತ್ತಿರಲಿಲ್ಲ ಅದಕ್ಕೆ ಇದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತೀವಿ ಕೊಳ್ಳುತ್ತಿದ್ವಿ ಬ್ಯಾಂಕ್ ಇರುವುದರಿಂದ ಭಾಳಷ್ಟು ಅನುಕೂಲವಿದೆ ಏಕೆಂದರೆ ನಮಗೆ ಮನೆಯಲ್ಲಿ ಇಟ್ಟುಕೊಳ್ಳೋ ಹಣವನ್ನು ಅಷ್ಟು ಅಷ್ಟರಲ್ಲಿ ಇಟ್ಟುಕೊಳ್ಳಲು ಆಗು ಆಗೋದಿಲ್ಲ ಆದ್ದರಿಂದ ಬ್ಯಾಂಕುಗಳು ಸಹಾಯದಿಂದ ನಾವು ಹಣಗಳನ್ನು ಇಡಬಹುದು ಮತ್ತು ನಮಗೆ ಬೇಕಾಗೊ ಟೈಮು ಅಲ್ಲಿ ಟೈಮಲ್ಲಿ ನಾವು ಅದನ್ನು ಬಿಡಿಸಬಹುದು ಆದ್ದರಿಂದ ನಮಗೆ ಭಾಳ ಅನುಕೂಲವಿದೆ ಬ್ಯಾಂಕಿನಿಂದ ಅಥವಾ ನಾವು ಹಣಕಾಸಿನ ನೆರವು ಭಾಳ ದೊರೆಯುತ್ತದೆ ನಮಗೆ ಬಡ್ಡಿಯು ಹಾಕೋದಿಲ್ಲ ಬ್ಯಾಂಕು ಬ್ಯಾಂಕಿನಲ್ಲಿ ಇದ್ದರೆ ಏನು ತೊಂದರೆಯೂ ಆಗುದಿಲ್ಲ ಈಗಿನ ಕಾಲದಲ್ಲಿ ಮನೆಯಲ್ಲಿ ದುಡ್ಡುಗಳು ಇಟ್ಟರೆ ಕಳ್ಳರು ಮನೆಗಳಿಂದ ದುಡ್ಡುಗಳನ್ನು ದೋಚಿಕೊಂಡು ಹೋಗುತ್ತಾರೆ ಅವರು ಆಗ ನಮ್ಮ ನಾವು ಕಷ್ಟಪಟ್ಟ ದುಡ್ಡುಗಳು ಅವರ ಪಾಲಾಗುತ್ತವೆ ಆದ್ದರಿಂದ ನಾವು ನಮ್ಮ ಹಣಗಳನ್ನು ಬ್ಯಾಂಕಿನಲ್ಲಿ ಇಟ್ಟು ಇಟ್ಟರೆ ಯಾವುದೇ ಥರದ ತೊಂದರೆಗಳು ನಮಗೆ ಆಗುದಿಲ್ಲ ಅದಕ್ಕೆ ನಾವು ನಮ್ಮ ಬ್ಯಾಂಕು ತುಂಬ ಸಹಾಯ ಮಾಡಿದೆ ಆದ್ದರಿಂದ ನಾವು ಬ್ಯಾಂಕ್ ಬ್ಯಾಂಕಿರುವುದರಿಂದ ನಮಗೆ ಎಲ್ಲ ಸಹಾಯವು ಆಗುತ್ತದೆ